ಹಲೋ ಸುಬ್ಬು ಎಲ್ಲಿದ್ದೀಯಪ್ಪ ನನಗೆ ಅರ್ಜೆಂಟ್ ಒಂದು ಕ್ಯಾಬ್ ಬೇಕಾಗಿತ್ತು ನಾನು ಎಲ್ಲೋ ಅರ್ಜೆಂಟ್ ಹೋಗಬೇಕಾಗಿತ್ತು ಅಲ್ಲೇನಾದರೂ ವ್ಯವಸ್ಥೆ ಮಾಡೋಕ್ಕಾಗುತ್ತಾ ಇವಾಗ ನೀನು ಎಲ್ಲಿದ್ದೀಯಾ ಆಟೋ ಸ್ಟ್ಯಾಂಡಾ ಸರಿ ಸರಿ ಸರಿ ನೋಡು ಯಾವ್ದಾನ ಆಟೋ ಸಿಗುತ್ತೇನೋ ಅಲ್ಲಿ ಸಿಗುತ್ತಾ ಸರಿ ಯಾವ್ದಾನ ಆಟೋ ಸಿಕ್ಕಿದರೆ ನಾನು ಅರ್ಜೆಂಟ್ ಚಿಕ್ಕಬಳ್ಳಾಪುರದಿಂದ ಗುಡಿಬಂಡೆಗೆ ಹೋಗಬೇಕು ನನ್ನ ಮನೆ ಅಡ್ರೆಸ್ ಹೇಳ್ತೀನಿ ಅಲ್ಲಿಗೊಂದು ಆಟೋ ಕಳಿಸಿಬಿಡು ಮೂರನೇ ಮುಖ್ಯರಸ್ತೆ ಎರಡನೇ ಅಡ್ಡರಸ್ತೆ ಕಂದವಾರ ಚಿಕ್ಕಬಳ್ಳಾಪುರ ಈ ಅಡ್ರೆಸ್ಗೆ ಬೇಗ ಕಳಿಸಪ್ಪ ನಾನು ಅರ್ಜೆಂಟ್ ಹೋಗಬೇಕು ಎಲ್ಲೋ ಕೆಲಸ ಇದೆ ಹನ್ನೊಂದುವರೆಗೆಲ್ಲ ಕಳಿಸಿಬಿಡು ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆಗೆಲ್ಲ ವಾಪಸು ಬಂದುಬಿಡ್ತೀವಿ ಅದೇನಾಗುತ್ತೋ ಅಮೌಂಟ್ ನಾನು ಕೊಡ್ತೀನಿ ಸರಿನಾ ಹ್ಞೂ ಬೇಗ ಕ ನೋಡು ಯಾವ ಮಾತ್ಗೂ ಇನ್ಫಾರ್ಮ್ ಮಾಡು ನನಗೆ ಅರ್ಜೆಂಟಿದೆ ಯಾವ ಮಾತಿಗೂ ನನಗೆ ತಿಳಿಸು